ಇಂದಿನ ಆಧುನಿಕ ಯುಗದಲ್ಲಿ ಮೊಬೆಲ್ ಫೋನ್ ಪ್ರತಿಯೊಬ್ಬರ ಅಗತ್ಯ ಆಗಿದೆ ಇದು ಹೆಚ್ಚಾಗಿ ನಮಗೆ ಪ್ರತಿಯೊಂದು ಕೆಲಸದಲ್ಲೂ ಒಂದಲ್ಲ ಒಂದು ರೀತಿ ಸಹಾಯ ಮಾಡ್ತಾಯಿದೆ ಹಾಗಾಗಿ ಇಂದಿನ ಕಾಲದಲ್ಲಿ ಮೊಬೆಲ್ ಹೆಚ್ಚು ಬಳಕೆಯಾಗಿದೆ ಇದನ್ನು ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗು ಎಲ್ಲರೂ ಬಳಸ್ತಾಯಿದ್ದಾರೆ ಮೊಬೆಲ್ ಫೋನ್ಗಳು ನಮ್ಮ ಜೀವನದಲ್ಲಿ ಸುಲಭ ಮತ್ತು ಅನಾನುಕೂಲವನ್ನು ಆಗಿಸುತ್ತೆ ಇದನ್ನು ಸರಿಯಾಗಿ ಬಳಸಿಕೊಂಡ್ರೆ ಅದು ವಿಜ್ಞಾನದಿಂದ ನಮಗೆ ದೊರೆತಂತಹ ದೊಡ್ಡ ವರ ಆಗಿರುತ್ತೆ ಆದರೆ ನಾವು ಅದನ್ನು ಅತಿಯಾಗಿ ಬಳಸಲು ಪ್ರಾರಂಭ ಮಾಡಿದರೆ ಅದು ನಮಗೆ ಹಾನಿಕರ ಸಹ ಆಗ್ಬೋದು ಮತ್ತೆ ಇದನ್ನು ಕಂಡಿಡ್ದಿದ್ದು ಮಾರ್ಟಿನ್ ಕೂಪರ್ ಎಂಬ ಅಮೆರಿಕನ್ ಇಂಜಿನಿಯರು ಮೊಬೆಲ್ ಫೋನನ್ನು ಕಂಡು ಹಿಡಿದು ಅವರು ತಮ್ಮ ಅದ್ಭುತ ಆವಿಷ್ಕಾರವನ್ನು ಮೂರು ಎಪ್ರಿಲ್ ಹತ್ತೊಂಬತ್ತ್ನೂರ ಎಪ್ಪತ್ತ್ಮೂರರಂದು ಜಗತ್ತಿಗೆ ತರ್ತಾರೆ ಆ ಸಮಯದಲ್ಲಿ ಈ ಕಂಪನಿಯು ವೈಯ್ರ್ಲೆಸ್ ಫೋನ್ಗಳ ತಂತ್ರಜ್ಞಾನದಲ್ಲಿ ಕೆಲಸ ಮಾಡ್ತಾಯಿತ್ತು ಅವರ ಮೂರು ವರ್ಷಗಳ ಕಠಿಣ ಪರಿಶ್ರಮದ ನಂತರ ಅಂತಿಮವಾಗಿ ನಮಗೆ ಹತ್ತೊಂಬತ್ತ್ನೂರ ಎಪ್ಪತ್ತ್ಮೂರರಲ್ಲಿ ಇದನ್ನು ಕಂಡುಹಿಡಿಯಲಾಯ್ತು ಮೊದಲ್ನೇದಾಗಿ ಮೊಬೆಲ್ ಫೋನ್ಗಳನ್ನು ವಿಶ್ವ ಮಾರುಕಟ್ಟೆಗೆ ತರಲು ಕೆಲಸವನ್ನು ಮೊಟೊರೊಲಾ ಎಂಬ ಕಂಪನಿ ಮಾಡಿದೆ ಮಾರ್ಟಿನ್ ಕೂಪರ್ ಹತ್ತೊಂಬತ್ತ್ನೂರ ಎಪ್ಪತ್ತರಲ್ಲಿ ಈ ಮೊಟೊರೊಲಾ ಕಂಪನಿಗೆ ಸೇರ್ತಾರೆ ಇದನ್ನು ಜುಲೈ ಮೂವತ್ತೊಂದು ಹತ್ತೊಂಬತ್ತ್ನೂರ ತೊಂಬತ್ತೈದರಂದು ಭಾರತಕ್ಕೆ ತರಲಾಯ್ತು ಮೊಬೆಲ್ ಫೋನಿಂದ ಕಂಪ್ಯೂಟರ್ ಹೇಗೆ ಜಗತ್ತು ಬದಲಾಯಿತು ಅಂದರೆ ಇಂದಿನ ಸ್ಮಾರ್ಟ್ಫೋನ್ಗಳಿಂದಾಗಿ ಪ್ರಾಚೀನ ಕಾಲದಿಂದ ಬಳಕೆಯಲ್ಲಿರುವ ಕಂಪ್ಯೂಟರ್ಗಳು ಸಂಪೂರ್ಣವಾಗಿ ನಾವು ಬದಲಾವಣೆ ಮಾಡ್ಬಹುದಾಗಿದೆ ಈ ಈಗ ಎಷ್ಟೇ ಮಹತ್ವದ ಕೆಲಸ ಮಾಡಿದರು ನೋಟಿಪಿಕೇಶನ್ ಬಂದ ತಕ್ಷಣ ತಮ್ಮ ಮಹತ್ವದ ಕೆಲಸ ಬಿಟ್ಟು ಫೋನ್ ಮಾಡ್ತಾರೆ ಅತಿಯಾದ ಫೋನ್ ಬಳಕೆಯಿಂದ ಜನರಲ್ಲಿ ಮಾನಸಿಕ ಕಾಯಿಲೆಗಳು ಕಾಣಿಸಿಕೊಳ್ತಾ ಇವೆ ಕಿರಿಕಿರಿಯು ಅನೇಕ ಜನರಲ್ಲಿ ಕಂಡು ಬರ್ತಾಯಿದೆ ಮೊಬೆಲ್ ಫೋನು ಕುಟುಂಬ ಸದಸ್ಯರನ್ನ ಬೇರ್ಪಡಿಸ್ತಾಯಿದೆ ಈಗ ಕುಟುಂಬದ ಸದಸ್ಯರು ಒಟ್ಟಿಗೆ ಕೂರ್ತಿಲ್ಲ ಅತಿಯಾದ ಮೊಬೆಲ್ ಬಳಕೆ ಮಕ್ಕಳ ನೆನಪಿನ ಶಕ್ತಿ ಮೇಲೂ ಕೆಟ್ಟ ಪರಿಣಾಮ ಬೀರ್ತಾಯಿದೆ ಹೆಚ್ಚು ಹೊತ್ತು ಫೋನ್ ಬಳಸಿದಾಗ ನಮ್ಮ ದೃಷ್ಟಿ ದುರ್ಬಲವಾಗುತ್ತೆ ಅವು ನಮ್ಮ ಮನಸ್ಸಿನ ಮೇಲೆ ಒತ್ತಡವನ್ನು ಉಂಟುಮಾಡುತ್ತವೆ ಇದರಿಂದಾಗಿ ನಾವು ತಲೆನೋವು ಕಣ್ಗಳಲ್ಲಿ ನೀರು ಬರೋದು ನಿದ್ರಾಹೀನತೆ ಮತ್ತು ಇತರ ಅನೇಕ ರೋಗಗಳನ್ನು ಎದುರಿಸಬೇಕಾಗುತ್ತೆ ಹಾಗೆ ಮೊಬೆಲಿಂದ ನಮಗೆ ಪ್ರಯೋಜನಗಳು ಇವೆ ಇಂದು ನಾವು ಮೊಬೆಲ್ ಫೋನ್ ಮೂಲಕ ಪ್ರಪಂಚದ ಯಾವುದೇ ಮೂಲೆಯಲ್ಲಿರುವ ವ್ಯಕ್ತಿಯೊಂದಿಗೆ ಸಹ ಮಾತಾಡ್ಬೋದು ಆದರೆ ಈ ವ್ಯಕ್ತಿಯು ಸಹ ಫೋನನ್ನು ಹೊಂದಿರ್ಬೇಕು ಪ್ರಾಚೀನ ಕಾಲದಲ್ಲಿ ಫೋನ್ಗಳು ತುಂಬ ದೊಡ್ಡದಾಗಿತ್ತು ಆದರೆ ಕ್ರಮೇಣ ಅದರ ಬದಲಾವಣೆಯಿಂದಾಗಿ ಅದರ ಗಾತ್ರವು ನಿರಂತರವಾಗಿ ಚಿಕ್ಕದಾಗ್ತಾಯಿದೆ ಈಗ ಅದು ನಮ್ಮ ಜೇಬಿಗೆ ಸುಲಭವಾಗಿ ಬರುತ್ತೆ ಇಂದು ಟೆಲಿವಿಷನ್ ಮತ್ತು ಕಂಪ್ಯೂಟರ್ ಸ್ಥಾನವನ್ನು ಮೊಬೆಲ್ ಕೂಡ ಆಕ್ರಮಿಸಿದೆ ಈಗ ನೀವು ಮೊಬೆಲ್ ಫೋನ್ ಮೂಲಕ ಇಂಟರ್ನೆಟ್ ಅನ್ನು ಸುಲಭವಾಗಿ ಬಳಸ್ಬೋದು ಇಂದು ಜನರು ದೂರದರ್ಶನವನ್ನು ಕಡಿಮೆ ಬಳಸ್ತಾಯಿದ್ದಾರೆ ಮತ್ತು ಮನೋರಂಜನೆಗಾಗಿ ಮೊಬೆಲ್ಗಳನ್ನು ಹೆಚ್ಚು ಬಳಸ್ತಾಯಿದ್ದಾರೆ ಇದು ಬಳಸಲು ತುಂಬಾ ಸುಲಭ ಈಗ ಟಚ್ಸ್ಕ್ರೀನ್ ಮೂಲಕ ಆಗಮದಿಂದ ಇದು ಕಾರನಿರಿಸಲು ಇನ್ನಷ್ಟು ಸುಲಭವಾಗಿದೆ ಈ ಮೂಲಕ ಎಲ್ಲ ಬಿಲ್ಗಳನ್ನು ನಾವು ಮನೇಲೆ ಭರ್ತಿ ಮಾಡ್ಬೋದಾಗಿದೆ ಇನ್ನೇನು ಸ್ಮಾರ್ಟ್ಫೋನ್ಗಳಿಂದ ಪ್ರಾಚೀನ ಕಾಲದಿಂದ್ಲೂ ಬಳಕೆಯಲ್ಲಿರುವ ಕಂಪ್ಯೂಟರ್ಗಳು ಪ್ರಪಂಚನ ಸಂಪೂರ್ಣವಾಗಿ ಬದಲಾಗಿದೆ ಏಕೆಂದ್ರೆ ಹಿಂದೆ ಕಂಪ್ಯೂಟರ್ಗಳಲ್ಲಿ ಹೆಚ್ಚಾಗಿ ಮಾಡಲಾಗುತ್ತಿದ್ದ ಕೆಲಸ ಇಂದಿನ ಕಾಲದಲ್ಲಿ ನಾವು ಸ್ಮಾರ್ಟ್ಫೋನ್ಗಳಿಂದನೇ ಮಾಡ್ಬಹುದಾಗಿದೆ ನಾವು ನಮ್ಮ ಫೋನ್ನಲ್ಲಿ ಪವರ್ ಪಾಯಿಂಟ್ ಪ್ರಸ್ತುತಿಯನ್ನು ಮಾಡ್ಬೋದು ಪಿ ಡಿ ಎಫ್ ಫೈಲ್ ಮಾಡ್ಬೋದು ಫೋಟೋ ಸಂಪಾದಿಸ್ಬೋದು ಅದನ್ನು ಕ್ಯಾಲ್ಕುಲೇಟರ್ನಂತೆ ಬಳಸ್ಬೋದು ಮತ್ತೆ ನಾವು ಮೊದಲು ಕಂಪ್ಯೂಟರ್ನೊಂದಿಗೆ ಮಾಡುತಿದ್ದ ಅನೇಕ ಕೆಲಸಗಳನ್ನು ಮಾಡ್ಬೋದು ಆದರೆ ಇಂದು ಸ್ಮಾರ್ಟ್ಫೋನ್ನಿಂದಾಗಿ ಈ ಕೆಲಸ ತುಂಬ ಸುಲಭವಾಗಿದೆ ಇದರಿಂದ ಕಂಪ್ಯೂಟರ್ ಪ್ರಪಂಚವು ಸಂಪೂರ್ಣವಾಗಿ ಬದಲಾಗ್ತಾ ಇದೆ ಅಂತ ಹೇಳಬಹುದು ಮತ್ತೆ ನಾವು ಮೊಬೆಲ್ ಫೋನ್ ಇಂದ ನಮ್ಮ ಜೀವನದಲ್ಲಿ ಅಗತ್ಯತ್ವಾಗಿ ವಿಷಯಗಳಲ್ಲಿ ಒಂದಾಗಿದೆ ಅದಿಲ್ಲದೇ ನಮ್ಮ ಜೀವನವೇ ಸಾಧ್ಯ ಇಲ್ಲ ಅನ್ನೋ ಥರ ನಮ್ಮ ಜೀವನ ಶೈಲಿ ಬದಲಾವಣೆ ಹೊಂದಿದೆ ಇಂದು ಪ್ರತಿಯೊಬ್ಬ ವ್ಯಕ್ತಿಯು ಬೆಳಗ್ಗೆ ಎದ್ದು ತಕ್ಷಣ ಮೊಬೆಲ್ ಬಳಸ್ತಾರೆ ಮೊಬೆಲ್ ಫೋನ್ಗಳನ್ನು ಅನೇಕ ಪ್ರಯೋಜನಗಳನ್ನು ಹೊಂದಿವೆ ಆದರೆ ಕೆಲವು ಅದರಿಂದ ಅನುಕೂಲತೆಯೂ ಇವೆ ಮತ್ತೆ ಅನಾನುಕೂಲತೆಯೂ ಇವೆ ಮೊಬೆಲ್ ಫೋನ್ ನಮಗೆ ಶಾಪವೂ ಹೌದು ವರವೂ ಹೌದು ಆದರೆ ನಾವು ಅದನ್ನು ಹೇಗೆ ಬಳಸ್ತೇವೆ ಅನ್ನೋದರ ಮೇಲೆ ಅವಲಂಬಿತವಾಗಿರುತ್ತೆ ಅದರಿಂದ ನಾವು ನಮ್ಮ ಮೊಬೆಲ್ ಫೋನ್ ಬಳಕೇನ ಹೆಚ್ಚಾಗಿ ಮಿತಿಗೊಳಿಸ್ಬೇಕು ಅದರಿಂದ ನಾವು ಹೆಚ್ಚು ಸಮಯವನ್ನ ವ್ಯರ್ಥ ಮಾಡ್ಬಾರ್ದು